ನನ್ನದು ನೆಚ್ಚಿನ ಕ್ರೀಡೆ ಬಂದ್ಬಿಟ್ಟು ಖೋಖೋ ಪ ಖೋಖೋ ಅಂದ್ರೆ ಭಾರಿ ಇಷ್ಟ ನನಗೆ ಯಾಕೆಂದ್ರೆ ಖೋಖೋದಾಗೆ ನನಗಷ್ಟು ಪಸ್ಟಿಗೆ ಖೋಖೋ ಆಡಾಕೆ ಬರ್ತಿದ್ದಿಲ್ಲ ನಾನು ಪ್ರೈಮಾರಿಗಿದ್ದೆ ನಮ್ಮ ಮಾಸ್ತರೆಲ್ಲ ಏ ನೀ ಖೋಖೋ ಆಡು ಖೋಖೋ ಆಡು ಏ ಪ್ರ್ಯಾಕ್ಟೀಸ್ ಮಾಡು ಏನು ಆಗಲ್ಲ ನಾನು ಒಲ್ಲೆ ಒಲ್ಲೆ ಅಂತಿದ್ದೆ ಏ ಇಲ್ಲ ಆಡಾಡು ಮಸ್ತಿರ್ತೈತೆ ಮಸ್ತಿರ್ತೈತೆ ಆಡು ಆಡು ಎಲ್ಲ ಭಾರಿ ಆಕ್ತೈತೆ ನೀನು ಕಲೀತಿಯ ನೀ ಏನು ಕಲಿಯಾಕೇನು ಇದನ್ನಾಗಲ್ಲ ಕಲೀತಿಯ ಕಲಿ ಅಂತ ಆಯಿತು ಅಂತಂದು ಸೇರಿಕೊಂಡೆ ಪಸ್ಟಿಗೆ ಸ್ಟಾರ್ಟಿಂಗಷ್ಟಿನ್ನು ಇಂಟ್ರೆಸ್ಟ್ ಬರಲಿಲ್ಲದು ಅದು ಖೋಖೋ ಅನ್ನೋದು ಹಂಗೆ ಆಡ್ತಾ ಆಡ್ತಾ ಆಡ್ತಾ ಆಡ್ತಾ ಹೋದೆ ಸೆವೆಂತ್ ಮಟ ಹಂಗೆ ಒಂದು ಲೆವೆಲ್ ಆಡ್ಕೊಂತ ಹೋದೆ ಆಮೇಲೆ ಏಳ್ತ್ಕೆ ಬಂದೆ ಆಮೇಲೆ ನಮ್ಮ ಶಾಲ್ಯಾಗೆ ನಮ್ಮ ಪಿ ಇ ಮಾಸ್ತರ್ ನನಗೇನು ಮಾಡಿದ ಪಸ್ಟ್ ತ್ರಿ ಹಾಕ್ಬಕು ಇವನ್ನ ಪಸ್ಟ್ ತ್ರಿ ಮಾಡ್ಬೆಕಂದ್ರೆ ಇವ್ನ ಆಡಿಸ್ಬೇಕಲ್ಲ ಹೆಂಗೆ ಯಾವ ಥರ ಆಡಿಸ್ಬೇಕು ಟೆ ಒಂಥರ ಇದನ್ನು ಮಾಡಿಸಿದ ಪ್ರ್ಯಾಕ್ಟೀಸ್ ಮಾಡಿಸಿದ ಹಿಂಗಿಂಗೆ ಮಾಡ್ಬೇಕು ಹಿಂಗಿಂಗಂತಂದು ನನಿಗೆ ಯಾಕಂದ್ರೆ ಖೋ ಖೋ ಅಂದ್ರೆ ಭಾರಿ ಇಷ್ಟಪ್ಪ ಅಂತಂದ್ರೆ ಅವ ನಮ್ಮ ಪಿ ಇ ಮಾಸ್ತರ್ ಹೇಳುವ ಏನಂತ ಹೇಳುವ ಈಗ ನೀನು ತಪ್ಪಿಸ್ಬೇಕಂದ್ರೆ ಏನು ಗೊತ್ತೆನಪ್ಪ ರೂಲ್ಸುಗು ರೂಲ್ಶ್ ನೆನಪಿಟ್ಕೊ ಏನು ಮಾಡ್ತಿ ಅಂದ್ರೆ ಒಟ್ಟು ಕಂಬದತ್ತಿರ ಒಟ್ಟಾರೆ ಎಂಟ್ರಿ ತಗೋಬೇಡ ಯಾಕಂದ್ರೆ ಎಂಟ್ರಿ ತಗೊಂಡ್ಯಂದ್ರೆ ನೀ ಸಿಕ್ಕೇ ಬಿಡ್ತಿ ಹಾಗಾಗಿ ಪಸ್ಟಿಂದ ನನಗೆ ಹೋಗಿ ಮೂರು ಆರು ಆಡಿಸು ಇಲ್ಲಾಂದರೆ ಎರಡು ಎರಡು ಐದು ಮನೆ ಆಡಿಸು ಈ ಥರ ಆಡಿಸಂತ ಹೇಳಿಕೊಟ್ರು ಆಮೇಲೆ ಇನ್ನೊಂದೇನಪ್ಪಾ ಅಂತ ಅಂದರೆ ಇದ್ರ ಎಲ್ಲ ಸ್ವಲ್ಪ ಇದುನ್ನ ಹೇಳಿಕೊಟ್ರು ನಮಗೆ ನಿಯಮ ಏನೇನು ಇರ್ತವೆ ಹೆಂಗೆಂಗಿರ್ತಪ್ಪ ಅಂತಂದು ಅದಕ್ಕೆ ನಾನು ಆಯ್ತು ಸರ ಹೀಗೀಗಂತ ಏನೇನು ಹೇಳ್ತರಂತಂದ್ರೆ ಇವಾಗ ಡೆರೆಕ್ಷನ್ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಭುಜ ಪಜ ಮಾಡೊಂಗಿಲ್ಲ ಯಾಕೆಂದ್ರೆ ಆವಾಗ ಮೈನೆಸ್ ಕೊಡ್ತಾನೆ ಮಾ ಅಂಪೇರ್ ಆಮೇಲೆ ಖೋ ಕೊಡುವಾಗ ಜೋರಾಗೆ ಖೋ ಅನ್ನಬೇಕು ಮುಟ್ಟಿ ಖೋ ಹೇಳ್ಬೇಕು ಪಸ್ಟಿಗೆ ಖೋ ಅಂತಂದು ಮುಟ್ಟಿ ಮುಟ್ಲಿಲ್ಲಂಗೆ ಖೋ ಅಂತಂದ್ರೆ ಮೈನಸ್ ಕೊಡ್ತಾನೆ ಅಂಪೈರ್ ಆಮೇಲೆ ನಡುವಿನ ಲೈನ್ ತುಳ್ಯೊಂಗಿಲ್ಲ ನಡುವಿನ ಲೈನ್ ತುಳ್ಯಂಗಿಲ್ಲ ಈ ಅಕಸ್ಮಾತ ಮೈನಸಾತಂದರೆ ಎರಡು ಖೋನ ಕೊಡ್ಬೇಕು ಎರಡು ಖೋ ಕೊಡ್ಬೇಕು ಆಮೇಲೆ ಏನಾದರೂ ಇವಾಗ ಅಪೋಸಿಟ್ ನಿಮ್ಮ ಒಬ್ಬನ್ನ ಹಿಡಿಬೇಕಂತಂದ್ರೆ ನೀವವಾಗ ಯಾವ ಥರ ಅಟ್ಯಾಕ್ ಮಾಡ್ಬೇಕು ಈ ಮೂರನೇ ಮನೆಗೆ ಖೋ ಆಕ್ಷನ್ ಬಂದ್ರೆ ಡೈರೆಕ್ಟೇ ಅಟ್ಯಾಕ್ ಮಾಡಬೇಕು ಪೋಲು ಯಾವಾಗಲು ಪೋಲ್ ಪೋಲ್ ಶಾಟ್ ಹೊಡಿಬೇಕಾದ್ರೆ ಗೆರೆ ತುಳಿದು ಹೊಡಿಬಾರದು ಗೆರೆಯಿಂದ ಹಿಂದಿಟ್ಟು ಹೊಡಿಬೇಕು ಆಮೇಲೆ ಏನಾದ್ರೂ ಹಂಗೆ ರಿಟರ್ನ್ ಬರ್ಬೇಕಂತಂದ್ರೆ ಇನ್ನೊಂದು ಮೇನ್ ಲೇನ್ ಇರ್ತತೆ ಆ ಗೆರೆ ಎತ್ತಿ ಬರಬೇಕು